ನಮಗೆ ತಿಳಿದಿರೋ ಹಾಗೆ ಅಬ್ದುಲ್ ಕಲಾಂ ಅವರು ಚಂದ್ರಯಾನವನ್ನು ಮಾಡಿದ್ದಾರೆ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಸಿ ವಿ ರಾಮನ್ ಅವರು ಇವರು ಭೌತಶಾಸ್ತ್ರದಲ್ಲಿ ರಾಮನ್ ಎಫೆಕ್ಟನ್ನು ಅಂತ ಅದನ್ನು ಕಂಡುಹಿಡ್ಕೊಟ್ಟಿದ್ದಾರೆ ಮತ್ತು ಗಣಿತಜ್ಞರಲ್ಲಿ ಆರ್ಯಭಟ ಅವರು ಇವರು ಭೂಮಿ ಗುಂಡಾಗಿದೆ ಎಂದು ತಿಳ್ಸ್ಕೊಟ್ಟಿದ್ದಾರೆ ಮತ್ತು ಒಂದು ವರ್ಷಕ್ಕೆ ಎಷ್ಟು ದಿನಗಳು ಬರುತ್ತೆ ಅಂತ ಒಂದು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಬ್ರಹ್ಮಗುಪ್ತ ಅವರು ಇವರು ಝೀರೋವನ್ನ ಇಂಟ್ರಡಕ್ಷನ್ ಮಾಡಿಕೊಟ್ಟಿದ್ದಾರೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಝೀರೋನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಕ್ಯೂಬ್ ಕ್ಯೂಬ್ ರೂಟನ್ನು ಇವರು ಕಂಡುಹಿಡಿದಿದ್ದಾರೆ